ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕುರಿತು ನಾವು ನನ್ನ ಅಭಿಪ್ರಾಯ ಏನಪ್ಪಾ ಅಂದರೆ ತುಂಬ ಹೆಮ್ಮೆ ಅನ್ಸತ್ತದಾ ಹೆಮ್ಮೆ ಆಗ್ತದ ನನ್ನ ಸ್ವಾತಂತ್ರ್ಯದ ಬಗ್ಗೆ ಹೇಳ್ಕೊಳ್ಳಲು ತುಂಬಾ ಖುಷ್ಯಾಗ್ತದ ಸಂತೋಷ ಆಗ್ತದ ಏನಪ್ಪಾ ಅಂತ್ರಂದರ ಸ್ವಾತಂತ್ರ್ಯ ಕುರಿತು ನನ್ನ ಅಭಿಪ್ರಾಯ ಏನಂದರ ಅನೇಕ ರೀತಿಯ ಜೀನಿ ಅನೇಕ ರೀತಿಯ ಹೋರಾಟಗಳಾಗಿರ್ಬೋದು ಅನೇಕ ಗಣ್ಯ ವ್ಯಕ್ತಿರರ ಪ್ರಮುಖ ವ್ಯಕ್ತಿರ ಅತ್ಯುತ್ತಮ ವ್ಯಕ್ತಿಯರ ಪ್ರಾಣ ಬಲಿದಾನದಿಂದ ನಮಗೆ ಇಂದು ಸ್ವಾತಂತ್ರ್ಯ ದೊರಕಿದೆ ಸ್ವಾತಂತ್ರ್ಯ ಸಿಗುವ ಪೂರ್ವ ಮೊದಲು ನಮ್ಮ ಸಮಾಜ ಹೇಗಿತ್ತು ನಮ್ಮ ದೇಶ ಹೇಗಿತ್ತಪ್ಪಾ ಅಂದರ ಇನ್ನು ಸ್ವತಂತ್ರ್ಯ ಪ್ರತಿಯೊಂದು ಏನು ಸ್ವತಂತ್ರ್ಯವಾಗಿ ಜೀವಿಸು ಹಿಡಿದು ಏನು ಕೆಲಸ ಮಾಡಲು ಕೂಡ ಕಷ್ಟ ಆಗ್ತಿತ್ತು ಅ ಈ ಸ್ವಾತಂತ್ರ್ಯ ಪಡೆದ ನಂತರ ನಾವು ಪ್ರತಿ ಒಂದು ನಾವು ಹೆಣ್ಣು ಹೆಣ್ಣು ತಿಳ್ಕೋ ಹೆಣ್ ಬಗ್ಗೆ ಹೇಳ್ಪಾ ಹೇಳ್ ಹೇಳ್ಳೋದಾದ್ರ ಹೆಣ್ಣು ಒಂದು ಹೆಣ್ಣು ಶಿಕ್ಷಣ ಪಡಿಯುದಕ್ಕ ಅಧಿಕಾರವಿರಲಿಲ್ಲ ಸ್ವತಂತ್ರ್ವಿರಲಿಲ್ಲ ಅವಳ ಇಷ್ಟ ಆಕಾಂಕ್ಷೆಗಳು ಅವಳಿಗೆ ಹೇಗೆ ಬದುಕಬೇಕು ಯಾವ ರೀತಿ ಇರಬೇಕು ಅವಳ ಸ್ವಂತ ಇಚ್ಛೆಯನ್ನು ಕೂಡಲೂ ಇರುವುದಿಲ್ಲ ಯಾವುದೇ ರೀತಿಯಲ್ಲಾಗಿರಬೋದು ಸಮಾಜಲ್ಲಿ ಜೀವಿಸಲಾಗಿರಬೋದು ಮದ್ವೇಲಿ ಆಗಿರಬೋದು ಶಿಕ್ಷಣದಲ್ಲಾಗಿರಬೋದು ರಾಜ್ಕೀಯದಲ್ಲಾಗಿರಬೋದು ಆರ್ಥಿಕದಲ್ಲಾಗಿರಬೋದು ಯಾವುದೇ ರೀತಿಯ ಸ್ವತಂತ್ರವಿರಲಿಲ್ಲ ನಮ್ಮ ದೇಶ ಇನ್ನೊಬ್ಬರ ಬಗ್ಗೆ ಕೈಯಲಿತ್ತು ಇನ್ನೊಬ್ಬರ ಆಡಳಿತದಲ್ಲಿ ನಡೆಯುತ್ತಿತ್ತು ಇನ್ನ ಈ ಸ್ವಾತಂತ್ರ್ಯ ಬಗ್ಗೆ ಹೋರಾಟರಲ್ ಹೋರಾಟದಲ್ಲಿ ನಾನು ಯಾವ ವ್ಯಕ್ತಿಯನ್ನ ನಾಯಕರನ್ನ ನೆನಪಿಸಿಕೊಳ್ತೇನಂದ್ರ ಸ್ಮರಣೆಯನ್ನು ಮಾಡ್ತಿನಂದರ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವ್ರು ಅತ್ಯಂತ ಪ್ರಮುಖವಾಗಿ ಅವ್ರು ಸರಳ ರೀತಿಯಲ್ಲಿ ಸಂವಿಧಾನವನ್ನ ರ ಯಾವುದೇ ರಕ್ತ ಬಲಿದಾನ ಇಲ್ಲಾರ್ಲಾರ್ದಂಗ ಸ್ವಾತಂತ್ರ್ಯ ಪಡಿಬೇಕಂತಂದು ಅವರ ಆಸೆ ಕನಸು ಆಗಿತ್ತು ಪ್ರತಿ ಒಬ್ಬರೂ ಸ್ವತಂತ್ರ್ಯವಾಗಿ ಇರ್ಬೇಕಂತಂದು ಅವರು ಆಸೆಯಾಗಿತ್ತು ಹೆಣ್ಣು ಎಲ್ಲಾ ರೀತಿಯಲ್ಲು ಮುಂದ್ವರಿಬೇಕು ಅವಳು ಸ್ವತಂತ್ರ್ಯ ಆಗಬೇಕು ಅಂತಂದು ಅವರ ನಿಲುವು ನಿಲುವು ಹೊಂದಿದ್ದರು ಅವರು ಸ್ವಾತ್ರಂತ್ಯ ಹೋರಾಟವನ್ನು ಹೇಗಪ್ಪಾ ಮಾಡಿರಂದರ ಅಹಿಂಸೆಯಿಂದ ಉ ಸತ್ಯಾಗ್ರಹದಿಂದ ಅಹಿಂಸೆ ಯಾವುದೇ ತೊಂದರೆ ರಕ್ತ ಬಲಿದಾನ ಇರ್ಲಾರ್ದಂಗ ಮೌನಚರಣೆಯಿಂದ ಮಾಡಿ ಓ ಸ್ವಾತಂತ್ರ್ಯವನ್ನ ತಂದ್ಕೊಟ್ರು ಅಂತಂದು ಹೇಳ್ಬದು ವೃದ್ಧ ವಯಸ್ಸಾಗಿರುವಂಥ ಈ ಮಹಾತ್ಮ ಗಾಂಧೀಜಿ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನ ವಹಿಸಿದ್ದಾರೆ ಇನ್ನ ಇವರ ರಾಜಕೀಯ ಗುರುಗಳಾದ ಗೋಪಾಲ ಕೃಷ್ಣ ರಾಜ್ ಗೋಖಲೆ ಅವರು ಇವರು ಇವರ ನೇತೃತ್ವದಿಂದ ರಾಜಕೀಯದಲ್ಲಾಗುವ ಭ್ರಷ್ಟ ಭ್ರಷ್ಟವನ್ನ ಹೋಗಲಾ ಹೇಗೆ ಇದು ಮಾಡಬೇಕು ಅಂತಂದು ತಿಳ್ಕೊಂಡು ರಾಜಕೀಯ ಗುರು ಅಂತಂದೇ ಅಂದರು ಇವರನ್ನ ಅನೇಕ ಬ್ರಿಟೀಷರಿಂದ ಹೋರಾಟವನ್ನ ಅತ್ಯಂತ ವಯಸ್ಸಾಗಿರೋ ವ್ಯಕ್ತಿ ಹೋರಾಟ ಮಾಡತ್ ಹೋರಾಟ ಮಾಡಿದ ಅಂತಂದು ಹೆಮ್ಮೆ ಅಂತಂದು ಹೇಳ್ಬೋದು ಅದು ಭಾರತೀಯ ದೇಶದಲ್ಲಿ ಮತ್ತು ಯಾರಂತ ಮತ್ತು ಗಣ್ಯ ವ್ಯಕ್ತಿ ಯಾರಪ್ಪ ಅಂದರ ಭಗತ್ ಸಿಂಗ್ ಭಗತ್ ಸಿಂಗ್ ಅಂತೂ ಹೇಳೋದಕ್ಕೆ ಪದಗಳೇ ಸಾಲುದಿಲ್ಲ ಅವರು ಚಿಕ್ಕ ವಯಸ್ಸಿದ್ದಾಗಲೇ ಆ ಸ್ವಾತಂತ್ರ್ಯ ಬಗ್ಗೆ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನ ಹೇಳ್ಕೊಳ್ಳೋ ಹೇಳ್ಕೊಂಡಿದ್ದಾರಪ್ಪ ಅಂದರ ಅವ್ರೆಷ್ಟು ಹೋರಾಟ ಮಾಡ್ತಾರಪ್ಪ ಅಂದರ ಚಿಕ್ಕ ವಯಸ್ಸಿನ ಇಪ್ಪತ್ತೊಂದು ವರ್ಷದಲ್ಲೇ ಈತ ಹೋರಾಟಕ್ಕೆನೇ ಹಿಡಿತಾರ ಅವರು ನಾನು ಸ್ವಾತಂತ್ರ್ಯವನ್ನು ಪಡೆದೇ ಪಡೆದೇ ಪಡೆದೇ ತೀರುತ್ತೇನೆಂತಂದು ಜಲಿಯನ್ ವಾಲಾಬಾಗ್ ಹತ್ಯಕಾಂಡದಲ್ಲಿ ನೋಳೋ ಅಲ್ಲಿ ನಡೆದಂತದ್ದು ದೊಡ್ಡ ಘಟನೆಯಿಂದ ಅವರು ಅಂದೇ ತೀರ್ಮಾನಿಸಿಕೊಳ್ತಾರಾ ಇಂದು ನಾ ಹಿಂದುಗಳಾದ ನಾವು ಇದು ಅಲ್ಲಿನ ರಕ್ತವನ್ನ ಹರ್ದು ನೋಡಿದಾಗ ಅವರನ್ನ ಅಲ್ಲಿಯ ರಕ್ತವನ್ನ ಹಣೆಗ ಇಟ್ಟುಕೊಂಡೆ ಚಿಕ್ಕ ವಯ್ಸಿನಲ್ಲಿರುವಾಗಲೇ ಆರು ವರ್ಷದ ಬಾಲಕ ಇದ್ದಾಗಲೇ ಆ ಅಲ್ಲಿನಾ ದೇಶಪ್ರೇಮದಿಂದಲೇ ಹಿಂದೂಗಳ ನಮ್ಮ ದೇಶದ ರಕ್ತವನ್ನ ಹರ್ದಿದ್ದನ್ ನೋಡ್ಕೊಂಡು ಅದನ್ನ ಆ ರಕ್ತ ಅನ್ಕೊಳ್ಳಾರದೆ ಅದು ನನಗೆ ತಿಲಕ ಇದ್ದಂತೆ ಅಂತೆಂದು ಹಚ್ಕೊಂಡು ಎಷ್ಟು ದೇಶಾಭಿಮಾನದಿಂದ ಹೇಳ್ಕೊಳ್ತಾರ ಆ ಅವರು ಪ್ರಮುಖ ವ್ಯಕ್ತಿ ಅಂತಂದನೇ ಹೇಳ್ಬೋದು ಇನ್ನಾ ಘಟನೆಗಳನ್ನು ನೋಡೋದಾದರಿಂದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆ ಗಾಂಧೀಜಿಯವ್ರ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ತೀರ್ವಗಾಮೊಗಳ ಹೋರಾಟ ಆಗಿರ್ಬೋದು ಮಂದಗಾಮಿಗಳ ಹೋರಾಟಗೀರ್ಬೋದು ತೀರ್ವಗಾಮಿಗಳು ತೀರ್ವತೆಯಿಂದ ಅವರು ಹೇಗೆ ಮಾಡ್ತರೋ ಅವರಿಗೆ ಗೊತ್ತಿಲ್ಲದಂತೆ ದಿಢೀರ್ ಅಂತನೂ ಹೋಗಿ ಬ್ರಿಟೀಷರ ಮೇಲೆ ಯುದ್ಧ ಕೈಗೊಂಡು ಆ ರೀತಿ ಮಾ ಹುಡ್ಕೊಬೇಕಂತ ನಿಮಗೆ ಸ್ವತಂತ್ರ್ಯ ನಾವು ಪಡ್ಕೊಬೇಕಂತನು ಹೋರಾಡಿದವರು ಇನ್ನು ಮಂದಗಾಮಿಗಳು ಅಂತ ನೋಡೋದಾದರಪ್ಪ ಅಂದು ಲಾಲ್ ಬಾಲ್ ಪಾಲ್ ಅಂದರ ಬಾಲಗಂಗಾಧರ್ ತಿಲಕರಾಗಿರ್ಬೋದು ಲಾಲಾ ಲಜ್ಪತರಾಗಿರ್ಬೋದು ಈ ರೀತಿ ಅವರು ಮಂದಗಾಮಿಗಳಂತಂದ್ ಹೇಳ್ಬೋದು ಅವರು ತೀರ್ವತೆಯನ್ನು ಪಡೆಯದೇ ಯಾವುದೇ ಹೋರಾಟ ತೀರ್ವತೆ ಇಲ್ಲದೆ ಸೂಕ್ಷ್ಮವಾಗಿ ಅಂದರೆ ಹೋರಾಟದಿಂದ ಅಹಿಂಸೆಯಿಂದ ಹೋರಾಡುವು ಅಂಥದ್ದು ಹೇಳ್ಬೋದು ಇನ್ನ ಸ್ವಾತಂತ್ರ್ಯದ ನಾಯಕರನ್ನು ನೋ ಮತ್ತೆ ನೋಡೋದಾದ್ರಪ್ಪಂದರ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಮುಖ ಪಾತ್ರವನ್ನು ಪ್ರಮುಖ ಅವರ ಪಾತ್ರನೂ ಪ್ರಮುಖವಾಗಿದೆ ಅಂತಂದೇ ಹೇಳ್ಬೋದು ಅವರ ಪ್ರಮುಖ ಪಾತ್ರ ಏನಪ್ಪಾ ಅಂತಂದರ ಅವರು ಹೇಳಿದ ವಾಖ್ಯ ಏನಪ್ಪಾ ಅಂದರಾ ಇನ್ನ ನಮ್ಮ ದೇಶದ ಜನರಿಗೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಟ್ಟೇ ತೀರೇ ತೀರುತ್ತೇನೆ ಅಂತಂದು ಹೇಳ್ತಾರೆ ಈ ರೀತೀ ಹೇಳುವುದರಿಂದ ಅವರು ತಮ್ಮ ಪಕ್ಷದ ಪರವಾಗಿ ಇರುವ ಜನರನ್ನು ಒಂದುಗೂಡಿಸ್ಕೊಂಡು ಕೂಡಿಸ್ಕೊಂಡು ಹೋರಾಟಕ್ಕೆನ ಹಿಡ್ತಾರಾ ಮತ್ತು ಅನೇಕ ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖವಾಗಿ ಅಂತ ವ್ಯಕ್ತಿಗಳನ್ನ ನೋಡೋದಾದರಪ್ಪ ಅಂದರ ಕಣ್ಣಿಗೆ ಕಾಣ್ ಕಂಡರೂ ನಾಯಕರನ್ನ ನೋಡ್ತೀವಿ ಅನೇಕ ಪ್ರಮುಖ ಸಾಮಾನ್ಯ ವ್ಯಕ್ತಿಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅವರ ರಕ್ತ ಬಲಿದಾನದಿಂದ ಅವರ ಹೋರಾಟದಿಂದಲೇ ನಾವು ಇಂದು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ ಅಂತಂದು ಹೇಳ್ಬೋದು ಇನ್ನು ಪ್ರಾಚೀನ ಕಾಲ ಸ್ವತಂತ್ರ ನೋಡೋದಾದರ ಸಹ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಆಗಿರ್ಬೋದು ಹೆಣ್ಣ್ ಈ ರೀತಿ ಹೆಣ್ಣು ಮಹಿಳೆಯರ ಸ್ವಾತಂತ್ರ್ಯ ಹೋರಾಟವನ್ನು ನೆನ್ಸೊದಾದ್ರಪ್ಪಂದರ ಇವರನ್ನ ನೆನ್ಸ್ಕಳ್ತೀವೊ ಅವರ ಅಷ್ಟು ಧೈರ್ಯ ಅವರ ನಿಲುವು ಅವರ ಧೈರ್ಯ ಅವರ ಹೋರಾಟ ಅವರ ಪ್ರತಿಫಲದಿಂದ ಇಂದು ನಾವು ಸ್ವತಂತ್ರವನ್ನ ಪಡೆದಿದ್ದೇವೆ ಅಂತಂದು ಹೇಳ್ಬೋದು ಇನ್ನು ಮತ್ತು ನೋಡೋದಾದರಪ್ಪ ಈ ರೀತಿ ಘಟನೆಗಳನ್ನು ಹಲ್ವಾರು ರೀತಿಯ ಘಟನೆಗಳನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಡೆಸಿದ್ದಾರೆ ಅಂತಂದು ಹೇಳ್ಬೋದು ಸ್ವಾತಂತ್ರ್ಯ ಅಷ್ಟು ಈಝಿಯಾಗಿ ಅಷ್ಟು ಸುಲಭವಾಗಿ ಸಿಗಲಿಲ್ಲ ನಮ್ಮ ದೇಶಕ್ಕೆ ಹಲವಾರು ವ್ಯಕ್ತಿಗಳ ನಾಯಕರ ರಕ್ತ ಬಲಿದಾನದಿಂದ ಸಿಕ್ಕಿದೆ ಅಂತನೇ ಹೇಳ್ಬೋದು ಅನೇಕ ರೀತಿಯ ಚಳವಳಿ ನಡೆದಿದೆ ನಡಿಬೋದು ಇವಾಗ ಉದಾಹರಣೆ ಗಾಂಧೀಜಿಯವ್ರು ಮಾಡಿದ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ಕೆಡಾ ಸತ್ಯಾಗ್ರಹ ಆಗಿರ್ಬೋದು ಅಲಹಾಬಾದ್ ನಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ಹೀಗೆ ರೈತರ ಚಳವಳಿ ಆಗಿರ್ಬೋದು ರೈತರ ವಿರುದ್ಧ ಹೋರಾಡೋ ಹೋರಾಟಗಳಾಗಿರ್ಬೋದು ಈಗ ಮತ್ತು ಆ ಈ ರೀತಿಯ ಅವರ ವಿರುದ್ಧ ಹೋರಾಡಿ ಅಹಿಂಸೆಯಿಂದ ಓಡಿ ಅವರ ರಕ್ತ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನು ದೊರಕಿದೆ ಅಂತಂದು ಹೇಳ್ಬೋದು ನಿಮಗೆ ಅನ್ಸ್ತದಾ ಇನ್ನ ನೆನಪಿಗಿಂತ ಪ್ರಮುಖ ನಾಯಕ ನಾಯಕರಿನ್ನು ಯಾರು ಯಾರಪ್ಪ ಅಂದರ ಚಂದ್ರಶೇಖರ್ ಅಜಾರ ಅಜಾದ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸು ಮಹಾತ್ಮ ಗಾಂಧೀಜಿ ಜವಹರ್ ಲಾಲ್ ನೆಹರು ಈ ರೀತಿ ಹಲವಾರು ವ್ಯಕ್ತಿಗಳ ಪ್ರಮುಖ ಅವರ ಪ್ರತಿ ಅವರ ಶ್ರಮ ಅವರ ಧೈರ್ಯ ಅವರ ಹೋರಾಟಗಳಿಂದ ನಮಗೆ ಇಂದು ಸ್ವಾತಂತ್ರ್ಯ ದೊರಕಿದೆ ಅಂತಂದು ಹೇಳೊಕೆ ಇಷ್ಟಪಡ್ತೀನಿ